ಹಾಂ ಮೇಡಮ್ ಹೇಳಿ

ಹೌದಾ ನೋಡಿಲ್ಲ ಏನಂತ ಬಟ್ ಲಾಸ್ಟ್ ನಾನು ಇರ್ಲಿಲ್ಲ ಸ್ವಲ್ಪ ಔಟ್ಸೈಡ್ ಹೋಗ್ಬಿಟಿದ್ದೆ ಸೊ ಏನು ಏನಾಗಿದೆ ಅದು ಹೆಂಗೆ ಬಿತ್ತು ಅಂದರೆ ಜೋರಾಗಿ ಬೀಳ್ಸಿದ್ರಾ ಟೆಂಪರ್ ಗ್ಲಾಸ್ ಹೋಗಿದೆಯೋ ಇಲ್ಲ ಏನಾಗಿದೆ ಅದು

ಹೌದು ಅಂದರೆ ಏನೂ ಹೇಳಕ್ ತಗ ಬಂದ್ರೆ ನಂಗೆ ಗೊತ್ತಾಗುತ್ತೆ ನೋಡ್ತೀನಿ ಅಂದರೆ ನೋಡ್ಬೇಕಲ್ವ ತಕ್ಷಣ ಏನೂ ಹೇಳಕ್ಕಾಗಲ್ಲ ನೋಡ್ದೆ ನಿಮ್ಮದು ಮಾಡೆಲ್ ಯಾವುದು ಓಪೋ ಬರುತ್ತಾ ಓಕೆ ನೋಡ್ಬೇಕು ಅದು ಏಕೆಂದ್ರೆ ನೋಡದೆ ಏನೂ ಹೇಳಕ್ಕಾಗಲ್ಲ ನೋಡೋಣ ಏನಾಗಿತ್ತು ಅಂತ ನೀವು ಬನ್ನಿ ನನ್ನ ಫೋ ಇದೇ ನಂಬರ್ಗೆ ಮೆಸೇಜ್ ಹಾಕಿ ಹೇಳ್ತೀನಿ ಯಾಕೆಂದ್ರೆ ನಾನು ಇನ್ನು ಟೂ ಡೇಸ್ ಇರೋಲ್ಲ ಅನ್ಕೋತೀನಿ ಮೇಬಿ ಇಲ್ಲಿ ಹೌದಾ ಇಲ್ಲ ಯಾಕೆಂದ್ರೆ ಸ್ಕ್ರೀನಲ್ಲಿ ತುಂಬ ಡಿಫ್ರೆಂಟ್ ಐತೆ ನಿಮ್ಗೆ ಐವತ್ತು ರೂಪಾಯಿಂದನೂ ಚೀಪಾಗೂ ಸಿಗುತ್ತೆ ಬಟ್ ನಿಮ್ಗ್ ಮತ್ತೆ ಇದೇ ಥರ ಇದೇ ಥರ ಆಗ್ಬಾರ್ದಲ್ವ ಅದು ಆಗ್ಬಾರ್ದು ಅಂದರೆ ಒಳ್ಳೆಯ ಚೆನ್ನಾಗಿರೋದೇ ಹಾಕ್ಸ್ಕೊಳಿ ಫೈ ಜಿ ಆ ಥರ ಇವ್ರದ್ದು ಹಾಕ್ಸ್ಕೊಳಿ ಹೀಗೆ ಬಟ್ ನೋಡಲು ಫಸ್ಟ್ ಟೆಂಪರ್ ಗ್ಲಾಸ್ ಹೋಗಿದೆಯ ಇಲ್ಲ ಟೆಂಪರ್ ಗ್ಲಾಸ್ ಒಳಗಡೆ ಅಲ್ಲಿ ನಿಮ್ಮದು ಮೊಬೈಲಿನ ಸ್ಕ್ರೀನ್ ಹೋಗಿದ್ದರೆ ಗೊತ್ತಾಗೋಲ್ವಲ್ಲ ಹಾಂ ಅವೆಲ್ಲ ಚೆಕ್ ಮಾಡಬೇಕು ಈಗ ಜಸ್ಟ್ ಒಂದು ಇಲ್ಲ ಈಗ ಊಟಕ್ಕೆ ಹೋಗಬೇಕು ಊಂ ಐತೆ ನೀವು ಸ ಆಮೇಲೆ ಅಂದರೆ ನಮಗೆಲ್ಲ ಅಲ್ಲಿ ಕಸ್ಟಮರ್ ಇರ್ತಾರೆ ಫ್ರೆಂಡು ಬಟ್ ಅವ್ರು ನಾನೇ ನಾನೇ ನೋಡ್ತೀನಿ ಬಿಡಿ ಎತ್ತಿ ತಕಂಡು ಬನ್ನಿ ನಮ್ಮ ಫ್ರೆಂಡವ್ರ ಅನ್ ನಮ್ಗೆ ಗೊತ್ತಿರವ್ರು ಅಂತ ಹೇಳ್ತಿದೀರ ಚೆನ್ನಾಗಿ ಮಾಡಿಕೊಡೋದ ಇವತ್ತು ಸಂಜೆನೂ ಆಗೋಲ್ಲ ನೀವು ಇದು ನಾಳೆ ನಾಳೆ ಮಾರ್ನಿಂಗ್ ಬನ್ನಿ ಒಂದು ಲೆವನ್ ಓ ಕ್ಲಾಕ್ ಹಂಗೆ ಅದು ನೋಡ್ಬಿಟ್ಟು ಏನು ಟೆಂಪರ್ ಗ್ಲಾಸ್ ಇಲ್ಲ ಸ್ಕ್ರೀನ್ ಆಗಿದೆಯ ಏನಾಗಿದೆ ನೋಡೋದ ಯಾಕೆನ್ ಚೆಕ್ ಮಾಡದೇ ಏನೂ ಹೇಳಕ್ ಆಗೋಲ್ಲ ನಾಳೆ ಮಾರ್ನಿಂಗಾ ಸಂಜೆ ಮೇಲೆ ಯಾಕಂದ್ರೆ ಮಾರ್ನಿಂಗ್ ನಾನು ಫ್ರೀ ಇರ್ತೀನಿ ಸಂಜೆ ಮೇಲೆ ಫ್ರೀ ಇದ್ದೀನೊ ಇಲ್ಲವೊ ಅಂತ ನಿಮಗೆ ಹೇಳ್ತೀನಿ ಇದೇ ನಂಬರ್ಗೆ ಫೋನ್ ಮಾಡಿ ಹೇಳ್ತೀನಿ ಊಂ ಕ್ ಕಾಲ್ ಮಾಡ್ಕೊಂಬನ್ನಿ ಬ್ ಆದಷ್ಟು ಲೆವೆನ್ ಮಾರ್ನಿಂಗ್ ಬರಕ್ಕೆ ಟ್ರೈ ಮಾಡಿ ಅಕಸ್ಮಾತ್ ಮಿಸ್ಸಾಗಿ ನಾನು ಸಂಜೆ ಸಿಕ್ಕಿಲ್ಲ ಅಂದರೆ ನಾಳಿದ್ದು ಮಾರ್ನಿಂಗ್ ಅಂದ್ರೆ ಖಂಡಿತ ಇರ್ತೀನಿ ನಾಳೆ ಮಾರ್ನಿಂಗ್ ಟು ಸಿ ಸಂಜೆ ಗಂಟನೂ ಇರ್ತೀನಿ ಬನ್ನಿ ಏನಿಲ್ಲ ನೋಡೋದು ಏನಾಗಿದೆ ಅಂತ ಫೋನಲ್ಲಿ ಹ್ಞೂ ಓಕೆ ಓಕೆ ಬನ್ನಿ ಮೇಡಮ್ ಹ್ಞೂ ಓಕೆ ಹಾಂ ಓಕೆ